ಸ್ವಚ್ಛ ಭಾರತ್ ಅಭಿಯಾನ ಎನ್ನುವುದು ಒಂದು ಒಳ್ಳೆಯ ಯೋಜನೆ ಏಕೆಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಗಲೀಜು ಆಗಲಿ ಬೇರೆ ಬೇರೆ ಥರದಾ ಎಲ್ಲವನ್ನು ನೋಡುತ್ತಿದ್ದೇವೆ ಅದರಿಂದ ನಮಗೆ ಅಪಾಯಕರ ಅಪಾಯಕವಾಗಿರುತ್ತದೆ ಏಕೆಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಗಲೀಜು ಇದ್ದರೆ ಅದರಲ್ಲಿ ನೊಣ ಬಂದು ಕೂತ್ಕೊಳ್ಳೋದು ಮತ್ತು ಅದೇ ನೊಣ ಬಂದು ನಾವು ಊಟ ಮಾಡೋ ಊಟ ಮಾಡೋದರಲ್ಲಿ ಬಂದು ಕೂತ್ಕೊಳ್ಳೋದು ಅದು ಅದರಿಂದ ಕ್ರಿಮಿಗಳು ಅದರಿಂದ ಕ್ರಿಮಿಗಳು ಟ್ರಾನ್ಸ್ಫರ್ ಆಗುತ್ತೆ ಅದರಿಂದ ನಮಗೆ ತುಂಬಾ ರೋಗಗಳು ಬರುತ್ತವೆ ಆದ್ದರಿಂದ ನಾವು ತುಂಬ ನರಳಬೇಕಾಗಿರುತ್ತೆ ಆದ್ದರಿಂದ ನಾವು ಸುತ್ತಮುತ್ತಲಿನೆಲ್ಲಾ ಕ್ಲೀನಾಗಿ ಸ್ವಚ್ಛವಾಗಿಟ್ಕೊಂಡು ನಮ್ಮ ನಮ್ಮ ಮನೆಯಲ್ಲಿ ಸುತ್ತಮುತ್ತಲಿನಲ್ಲಿ ಸ್ವಚ್ಛವಾಗಿಟ್ಟುಕೊಂಡರೆ ನಮ್ಮಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತದೆ ಆದ್ದರಿಂದ ಸ್ವಚ್ಚ ಭಾರತ್ ಅಭಿಯಾನದ ಮೇಲೆ ತುಂಬಾ ನನಗೆ ಗೌರವವಿದೆ ಆದ್ದರಿಂದ ನಾನು ಇಷ್ಟ ತುಂಬಾ ಇಷ್ಟಪಡುತ್ತೇನೆ ಸ್ವಚ್ಛ ಭಾರತ್ ಅಭಿಯಾನವನ್ನು